ನಾವು ಊಟ ಆರ್ಡ್ರು ಕೊಟ್ಟು ಎಷ್ಟೊತ್ತಾಯಿತು ಇನ್ನೂ ಊಟನೇ ಬಂದಿಲ್ಲ ನಮ್ಮದು ಹೌದು ಯಾವಾಗ ಎಷ್ಟೊತ್ತಾಯ್ತ್ ಕಾಯ್ತಾ ಇದ್ದೀವಲ್ಲ ಮತ್ತೆ ಈಗ ಫೋನಿಗೆ ಮಾತ್ರ ಮೆಸೇಜ್ ಬಂದಿದೆ ನಿಮ್ಮದು ಆರ್ಡ್ರೆಲ್ಲ ನಾವು ಕಳಿಸಿದ್ದೀವಿ ಅಂತ ಹೇಳಿ ಮೆಸೇಜ್ ಕಳ್ಸೀರಿ ಹೆಂಗೆ ಕಳಿಸ್ತೀರಿ ನಮ್ಗೆ ಬಂದೇ ಇಲ್ವಲ್ಲ ಬಂದು ಮುಟ್ಟೇ ಇಲ್ಲ ಹೌದು ಮತ್ತು ನಮ್ಮದು ಹಣನು ಕಟ್ಟಾಗಿದೆ ಫೋನಿಗೆ ಅದು ಮೆಸೇಜ್ ಬಂದಿದೆ ಹೌದು ಹಣ ಕಟ್ಟಾಗಿದೆ ಆಮೇಲೆ ಇಷ್ಟು ಲೇಟಾಗಿ ಕಳಿಸಿದ್ರೆ ಅಥವಾ ಕಳ್ಸ್ದೆನೇ ಇದ್ದರೆ ನಾವು ಏನಂತ ಮಾಡ್ಬೇಕು ತಿಳ್ಕೋಬೇಕು ಇಲ್ಲಿ ಹೌದು ನೀವು ಕಳ್ಸ್ತೀರಂತ ನಾವು ಇಲ್ಲಿ ಕಾಯ್ತಾ ಇದ್ದೀವಿ ಮತ್ತು ಅಮೌಂಟ್ ಕಟ್ಟಾಗಿರ್ತದೆ ಸ ಸರ್ವಿಸು ಸರಿಯಾಗಿ ಕೊಡೋದಿಲ್ಲ ನೀವು ಎಲ್ಲರೂ ಹೇಳ್ತಾರೆ ಸರ್ವಿಸ್ ಚೊಲೋ ಇದೆ ಅವ್ರದ್ದು ಅಂತ ಅದಕ್ಕಾಗಿ ನಾವು ಇಲ್ಲೇ ಆರ್ಡ್ರು ಮಾಡಿದ್ದು ಇಲ್ಲಾಂದರೆ ಬೇರೆ ಕಡೆ ಮಾಡ್ತಿದ್ವಿ ಈಗ ಇಷ್ಟು ಟೈಮಾಯ್ತಲ್ಲ ಇನ್ನು ನಾವು ಬೇರೆ ಕಡೆ ಎಲ್ಲಿ ಸಿಗುತ್ತೆ ನಮಗೆ ಊಟ ಇಷ್ಟು ಲೇಟಾಗಿ ನಾವು ಅವಾಗ್ಲೇ ಬೇರೆ ಕಡೆ ಮಾಡ್ತಿದ್ವಿ ಅಥವಾ ಕೊನೆಗೆ ನಾ ಏನಾರೂ ಒಂದು ನಾವೇ ಮಾಡಾರೂ ಮಾಡ್ಕೊಳ್ತಿದ್ವಿ ಅದೂ ಇಲ್ಲ ಇವಾಗ ಇಷ್ಟು ಟೈಮಾಗಿಬಿಟ್ಟತೀ ಎಲ್ಲಿ ಸಿಗ್ಬೇಕು ಯಾಕೆ ಇಷ್ಟು ಲೇಟ್ ಮಾಡ್ತೀರಿ ನೀವು ಮತ್ತು ಅದೂ ಅಲ್ದೇ ನಮಗೆ ಬಂದೂ ಬಂದೂ ಇಲ್ಲ ನಿಮ್ದು ಆರ್ಡ್ರ ಮತ್ತು ಡೆಲಿವರ್ಡ್ ಅಂತ ನಮ್ಗೆ ಮೆಸೇಜ್ ಕೊಡ್ತೀರಿ ನಮ್ದು ಇದು ಹೆಂಗೆ ಅಂತ ತಿಳ್ಕೋಬೇಕ್ ನಾವು ನಮ್ದು ಅಮೌಂಟೆಲ್ಲ ವಾಪಸ್ಸು ಕೊಡಿರಿ ನೀವು ಹೌದು ನಾವು ಹಣ ಹಾಕ್ತೀವಲ್ಲ ಅದಕ್ಕೆ ಬಂದಿದೆ ನಿಮ್ಗೆ ನಮ್ಗೆ ಊಟವೂ ಬಂದು ಮುಟ್ಟಿಲ್ಲ ಮತ್ತು ನಮ್ಮದು ದುಡ್ಡು ಕಟ್ಟಾಗಿದೆ ಆ ದುಡ್ಡೆಲ್ಲ ನಮಗೆ ವಾಪಸ್ಸು ಕೊಡ್ಬೇಕು ನೀವು ಈಗ ಹೌದು ಬೇರೆ ಕಂಪ್ನಿಗಾದ್ರೂ ನಾವು ಆರ್ಡ್ರು ಮಾಡ್ತಿದ್ವಿ ಏನು ನಿಮ್ದು ಒಂದೆಯಾ ಇಲ್ಲಿ ಮಾರ್ಕೆಟ್ಟಲ್ಲಿ ಇರೋದು ಕಂಪ್ನಿ ಬೇರೆ ಕಡೆ ಮಾಡ್ತಿದ್ವಿ ನಾವು ಹಾಂ ಸರ್ಯಾಗಿ ಮಾಡ್ತಾರೆ ಅಂತ ಎಲ್ಲರೂ ಹೇಳಿದ್ದಕ್ಕೆ ನಾವು ಇಲ್ಲಿ ಮಾಡಿರೋದು ಇಲ್ಲಾಂದರೆ ನಾವು ಮಾಡ್ತನೇ ಇರಲಿಲ್ಲ ಸುಮ್ಮನೆ ಡೈರೆಕ್ಟ್ ಹೋಟೆಲ್ಗೆ ಹೋಗಿ ತೊಗೊಂಡು ಬಂದ್ಬಿಡ್ತಿದ್ವಲ್ವ ನಮಗೆ ಆಗೋಲ್ಲ ಅಂತ ತಾನೇ ನಿಮ್ಗೆ ಹೇಳಿರೋದು ಮತ್ತೆ ಸರಿಯಾಗಿ ಮಾಡ್ಬೇಕಲ್ವ ನೀವು ಹಾಂ ನಮ್ಮ ದುಡ್ಡು ನಮಗೆ ವಾಪಸ್ಸು ಕೊಟ್ಟುಬಿಡಿ ನೀವು ಆಯಿತಾ